ನಾನು ಚಿಕ್ಕದಿದ್ದಾವಾಗೆಲ್ಲಯಿಂದ ನನಗೆ ಆರೋಗ್ಯ ಚೆನ್ನಾಗಿರ್ಲಿಲ್ಲ ಜಾಸ್ತಿ ತೊಂದರೆ ಇತ್ತು ಆವಾಗ ಎಲ್ಲ ನಮ್ಮಅಮ್ಮ ನಮ್ಮ ಪಪ್ಪ ಎಲ್ಲ ಇದು ಮಾಡ್ತಾಯಿದ್ರು ಇವಾಗು ಅಷ್ಟೇ ಜಾಸ್ತಿ ಇದು ಇರಲ್ಲ ಯಾವಾಗೂ ಹುಷಾರಿರಲ್ಲ ಮೈ ತು ಕಾಲು ತುಂಬ ಮೈಯೆಲ್ಲ ಕಾಲೆಲ್ಲ ನೋವ್ವು ನೋವ್ವುಗಳು ಜಾಸ್ತಿ ಹುಷಾರಿರಲ್ಲ ಮತ್ತು ತಿರುಗಾ ಅದು ಇದು ಹೋಗಿ ನೋಡಿಕೊಂಡ್ಬಂದು ನೋಡಿಕೋಂತೀವಿ ಇವಾಗ ರಸ್ಟಿದೆ ಏನು ತೊಂದರೆ ಇಲ್ಲ ಜಾಸ್ತಿ ಭಯ ಆಗ್ತಾಯಿತ್ತು ಮುಂದೆ ಜಾಸ್ತಿ ಭಯ ಆಗ್ತಾಯಿತ್ತು ಇವಾಗೇನು ಭಯ ಇಲ್ಲ ತಿರುಗಾ ನಾ ಯಾವಾಗು ಇರಲ್ಲ ಆಗಲ್ಲ ಇನ್ನೇನಂದರೆ ಜಾಸ್ತಿ ತೊಂದರೆ ಆಗುತ್ತೆ ಆದ್ರೂ ಡಾಕ್ಟ್ರತ್ರ ಹೋಗ್ತಿವಿ ತೋರಿಸ್ಕೊಂತೀವಿ ಮಾತ್ರೆ ಇಂಜೆಷನ್ ಎಲ್ಲ ತೊಗೊತೀವಿ ಅದು ತೊಗೊಂಡು ನಂತರ ರೆಸ್ಟ್ ಆರೋಗ್ಯ ಆಗುತ್ತೆ ಚಿಕ್ಕಮಕ್ಕಳ್ನಿಂದ ಜಾಸ್ತಿ ಇದು ಮಾಡಿದ್ದೀವಿ ನಾವು ಕಷ್ಟ ಬಿದ್ದಿದ್ದೀವಿ ಕಷ್ಟ ಬಿದ್ದಿದ್ರೆ ನಮ್ಮಅಪ್ಪ ನಮ್ಮಅಮ್ಮ ಎಲ್ಲ ಚೆನ್ನಾಗ್ ನೋಡಿಕೊಂತಾಯಿದ್ರು ಅವ್ರಿದ್ದಾವಾಗ ನಮಗೆ ಏನು ಇದಿಲ್ಲ ಇವಾಗ ಅವ್ರುಯಾರು ಇಲ್ಲ ಇವಾಗ ನಮ್ಮಮನೆಗೆ ನಾವೇ ನಮ್ಮಮಗ ಸೊಸೆ ಹತ್ರ ಇದ್ದೀವಿ ಅವರೆಲ್ಲ ನಮಗೆ ಆರೋಗ್ಯ ಭಾಗ್ಯ ನೋಡಿಕೊಂತಾರೆ ಚೆನ್ನಾಗ್ ನೋಡಿಕೊಂತಾರೆ ಆರೋಗ್ಯ ಚೆನ್ನಾಗಿ ಇವಾಗಷ್ಟೇ ಆಗತ್ತೆ ಆದ್ರೆ ತಿರುಗಾ ನೋವುಗಳು ಜಾಸ್ತಿ ಆಗತ್ತೆ ನೋವುಗಳು ಜಾಸ್ತಿ ಆದರೆ ಮಾತ್ರೆ ಎಲ್ಲ ತಿನ್ನೋದು ಇಂಜೆಕ್ಷನ್ ತೊಕೊಳೋದು ತೊಂದರೆ ಜಾಸ್ತಿ ಆಗತ್ತೆ ಹಿಂದೆ ಜಾಸ್ತಿ ತೊಂದರೆ ಆಗ್ತಾಯಿತ್ತು ಇವಾಗ ರೆಸ್ಟ್ ಪರವಾಗಿಲ್ಲ ನಿನ್ನೆಯಿಂದ ಜಾಸ್ತಿ ಮಾತಾಡಿದ್ರೆ ಇದಾಗುತ್ತೆ ಇಲ್ಲ ತಲೆನೋವು ಇದು ಅದು ಎಲ್ಲ ಬರ್ತಾನೆ ಇರುತ್ತೆ ನಮ್ಮ ಆರೋಗ್ಯ ಆರೋಗ್ಯ ಸರಿಯಾಗಿರಲ್ಲ ಎರಡು ದಿನ ಚೆನ್ನಾಗಿದ್ರೆ ಎರಡು ದಿನ ಅದು ಮೈಗಳು ಕಾಲು ನೋವೆಲ್ಲ ಬರುತ್ತೆ ಬಂದ್ರೆ ಹೆಂಗೋ ಆಗೋಷ್ಟು ಊಟ ಮಾಡ್ತೀವಿ ಊಟ ಮಾಡಿಕೊಂಡು ಇರ್ತೀವಿ ಇನ್ನೇನು ನಮ್ಮ ಆರೋಗ್ಯ ಮಾತ್ರ ಇನ್ನೇನು